ಹದಿನೈದು ಡಿಸೆಂಬರ್ ಹತ್ತೊಂಬತ್ತು ನೂರ ಹನ್ನೆರಡು ಹದಿನಾರು ಜ್ಯಾನ್ವರಿ ಎರಡು ಸಾವಿರದ ಇಪ್ಪತ್ತು ಐದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಫೆಬ್ರವೆರಿ ಎರಡು ಸಾವಿರದ ಇಪ್ಪತ್ತ ಮೂರು